ಹಲೋ ನಮ್ಸ್ಕಾರ ರೀ ನಳ ರಿಪೇರಿ ಮಾಡೋವ್ರಾ ನೀವು ನಳ ರಿಪೇರಿ ನಮ್ಮ ಮನೇದು ಒಂದು ನಳ ರಿಪೇರಿ ಐತ್ರೀ ಈ ಕೆಳಗೆ ಮತ್ತು ಮ್ಯಾಗ ಎರಡು ಕಡೆಗೆ ಅವಕ್ಕೆ ಪೈಪ್ ಎಲ್ಲ ಚೇಂಜ್ ಮಾಡ್ಬೇಕಾಗಿತ್ತು ನಳದ್ದು ಹ್ಞೂ ಅದಕ್ಕೆ ನಿಮ್ಮ ನಂಬರ್ ಕೊಟ್ರು ನಮ್ಮ ಗುರಣ್ಣ ಹಾಂ ಅದಕ್ಕೇ ಮತ್ತೆ ಅದನ್ನ ಒಮ್ಮೆ ಬಂದು ನೋಡ್ಬೇಕ್ ನೀವು ಅಂದ್ರೆ ಏನೈತಿ ಹೆಂಗೈತೆ ಅನ್ನೋದ್ ಗೊತ್ತಾಕೈತಿ ಹ್ಞೂ ಅದಕ್ಕೇ ಈಗ ಅವನ್ನೆಲ್ಲ ತಗ್ದು ಹೌದಾ ನೀವು ಮತ್ತೆ ಎಲ್ಲಾರೂ ಕೆಲಸ ಮಾಡ್ರೇನೂ ಹೌದಾ ಹಂಗಂದ್ರೆ ಅನುಭವ ಭಾಳ ಐತೆ ನಿಮಗೆ ಹಾಂ ಆತು ಈಗ ನಿಮಗೆ ರೊಕ್ಕ ಎಷ್ಟು ತೊಗೊಳ್ತೀರಿ ಅವೆಲ್ಲ ಮಾಡಕ್ಕೆ ಈಗ ಇದು ನಳದ್ದು ಖರ್ಚು ಈಗ ಎಲ್ಲ ಮನೇಗ್ ಪೈಪ್ ಎಲ್ಲ ಚೇಂಜ್ ಮಾಡ್ಬೇಕಲ್ವ ಹ್ಞೂ ನಿಮ್ಗೆ ರೊಕ್ಕ ಎಷ್ಟು ತೊಗೊಳ್ತೀರ ಅದಕ್ಕೆ ಕೆಲಸ ಮಾಡಕ್ಕೆ ಅಲ್ಲ ಕೆಲಸ ಮಾಡಕ್ಕೆ ರೊಕ್ಕ ಎಷ್ಟು ತೊಗೊಂತೀರ ಅಂದೆ ಸಾಮಾನು ನಾನು ಕೊಡಿಸ್ತೀನಿ

ಅದು ಮಾಡ್ಕೊಡಕ್ಕೆ ಏನು ರೊಕ್ಕ ತೊಗೊಂತೀರ ಅಂತ ಕೇಳಕತ್ತೀನಿ ನಾನು ನಿಮಗೆ ಅದೇ ಎಷ್ಟು ತೊಗೊಳ್ತೀರಿ ಲೇಬರ್ ಅಂದರೆ ಹಾಂ ದಿವ್ಸಕ್ಕೆ ಹಾಂ ಅಲ್ಲ ಅದು ಕರ್ಕೊಂಡು ಹೋಗೋದು ಕಳ್ಸೋದ್ ಬಿಡೋದ್ ನಾನು ಮಾಡ್ತೇನೆ ಅದ್ರದ್ದು ಏನಿಲ್ಲ ಹಾಂ ಆಯಿತು ಏಳುನೂರು ರೂಪಾಯಿ ಓಕೆ ಓಕೆ ಓಕೆ ಹೌದಾ ಈಗ ನಮ್ಮ ಮನೆ ಏನೈತಿ ಅರುವತ್ತು ನಲ್ವತ್ತು ಸೈಜಿಂದು ಐತಿ ಹಾಂ ಮನೆ ಒಳಗಿಂದು ಚೇಂಜ್ ಮಾಡ್ಬೇಕಾಗಿತ್ ಮ್ಯಾಗಿಂದ ಕೆಳಗೆ ಓಕೆ ನಾಳೆ ಬರ್ತೀನಿ ಹಂಗಂದ್ರೆ ಮುಗಿಸಿ ಬಿಡೋಣ ಅದನ್ನು ಆಯ್ತು ತೊಗೋ ಓಕೆ ಓಕೆ ಆಯ್ತು ತೊಗೋ ಭೆಟ್ಟಿಯಾಕೇನ್ ನಾಳೆ ಹ್ಞೂ